ನಮಸ್ತೆ ನಾನು ಲಾಕ್ಡೌನ್ ಟೈಮಲ್ಲಿ ನಮಗೆಲ್ಲ ಕಾಲೇಕ್ ಕ್ಲಾಸಸ್ಸ್ ಆನ್ಲೈನಲ್ಲಿ ನಡಿತಾಯಿತ್ತು ಆನ್ಲೈನ್ ಕ್ಲಾಸಸ್ ನಡೆಯುವಾಗ ನಮಗೆ ನಾವು ಡೈರೆಕ್ಟಾಗಿ ಝೂಮ್ ಮೀಟಿಂಗಲ್ಲಿ ಎಲ್ಲರು ಸೇರ್ಕೊಂಬಿಟ್ಟು ನಾವು ಕ್ಲಾಸ್ ಕೇಳ್ತಾಯಿದ್ವಿ ಝೂಮ್ ಮೀಟಿಂಗಲ್ಲಿ ಕ್ಲಾಸಸ್ ಕೇಳ್ತಾಯಿದ್ವಿ ಝೂಮ್ ಮೀಟಿಂಗ್ಲ್ಲಿ ನಮ್ಮ ಎಲ್ಲ ಕ್ಲಾಸಿಗ್ ಒಂದು ಲಿಂಕ್ ಕಳಿಸ್ತಾಯಿದ್ರು ವಾಟ್ಸಪಲ್ಲಿ ವಾಟ್ಸಾಪ್ ಲಿಂಕ್ ಪೇಸ್ಟ್ ಮಾಡಿಬಿಟ್ಟು ನಾವು ಎಲ್ಲ ಕ್ಲಾಸಸ್ಗಳನ್ನ ಕೇಳ್ತಾಯಿದ್ವಿ ಈ ಆನ್ಲೈನ್ ಕ್ಲಾಸಸ್ ಕೇಳಬೇಕಾರೆ ಒಂದು